ಹಲೋ ಹೇಳಿ ಹೌದು ಹೇಳಿ ನೀವ್ಯಾರು ಹೌದು ಸರ್ ಆಯಿತು ನಾಳೆ ಬನ್ನಿ ನೀವು ಯಾವ ದಾಖಲಾತಿ ಪತ್ರ ತರಬೇಕಾಗುತ್ತೆ ಅಂದರೆ ನೀವು ಆಧಾರನ್ನು ತರಬೇಕಾಗುತ್ತೆ ಹಾಗೆ ನಿಮ್ಮ ಪಾನನ್ನು ತರಬೇಕಾಗುತ್ತೆ ನಿಮ್ಮದೊಂದು ಎರಡು ಫೋಟೋ ತೊಗೊಂಬನ್ನಿ ಹಾಗೆ ಏನಿದೆ ಎಲ್ಲ ಒಂದು ನಿಮ್ಮ ಹತ್ರ ಯಾವ್ಯಾವ ದಾಖಲಾತಿ ಇರತ್ತೋ ಎಲ್ಲ ತೊಗೊಂಬನ್ನಿ ನಾಳೆ ಏನಿದೆ ಮಾಡಿಕೊಡೋಣ ಅಂತೆ ನೀವು ಜೆರಾಕ್ಸನ್ನು ತನ್ನಿ ಸರ್ ಹಾಗೆ ಆ ದಾಖಲಾತಿ ಒರಿಜಿನಲ್ ಏನಿದೆ ಅದನ್ನು ಕೂಡ ತಂದಿರಿ ನಾನು ಏನಿದೆ ಮಾಡಿಕೊಡ್ತೀನಿ ಹಾಗೆ ನೀವು ಫೋಟೋ ತರೋದನ್ನ ಮರಿಬೇಡಿ ಹಾಂ ಹೇಳಿ ಈಗ ಬೇರೆ ಕಡೆ ಒಂದೊಂದು ಕಡೆ ನೀವು ಮೂರು ಸಾವಿರ ಎರಡು ಸಾವಿರ ಎಲ್ಲ ಕೇಳಿರ್ತೀರಾ ಆದರೆ ನಮ್ಮದರಲ್ಲಿ ಅಷ್ಟೊಂದೇನಿಲ್ಲ ಒಂದು ಸಾವಿರ ಇದ್ದರೆ ಸಾಕು ಅಷ್ಟೇನಿದೆ ಅದು ಬಂದುಬಿಟ್ಟು ನೀವು ಯಾವಾಗಲೂ ಏನಿದೆ ಅದನ್ನು ಉಳಿಸಿಕೊಂಡು ಹೋಗಬೇಕು ಅದನ್ನು ಯಾವತ್ತೂ ವಿತ್ಡ್ರಾ ಮಾಡಬೇಡಿ ನಿಮಗೆ ತಿಂಗಳು ನೀವು ಏನು ಹಣವನ್ನು ಇಟ್ಟಿರ್ತೀರ ಅದಕ್ಕೇನಿದೆ ಇಂಟ್ರೆಸ್ಟ್ ಬೀಳುತ್ತೆ ಅದೇನಿದೆ ನಿಮಗೆ ಉಳಿತಾಯ ಆಗತ್ತೆ ಒಂದು ಇಲ್ಲ ಎರಡು ಪರ್ಸೆಂಟ್ ಹಾಗೆ ಏನಿದೆ ಇರತ್ತೆ ನೀವಿಟ್ಟಿರುವ ಹಣ ಮೇಲೆ ಇಷ್ಟು ತಿಂಗಳು ಇಷ್ಟು ದಿವಸ ಅಂತ ಇರುತ್ತೆ ಅಷ್ಟು ತಿಂಗಳು ಮುಗೀತಿದ್ದಾಗೆ ಏನಿದೆ ಅಲ್ಲಿವರೆಗೂ ನೀವು ಅದೇ ದುಡ್ಡನ್ನು ಅಲ್ಲಿಯವರೆಗೂ ಇಟ್ಟಿದ್ದಿರಿ ಏನಿದೆ ಅಷ್ಟು ಪರ್ಸೆಂಟ್ ಏನಿದೆ ನಿಮಗೆ ಇಂಟ್ರೆಸ್ಟ್ ಹಾಕಿ ಕೊಡಲಾಗತ್ತೆ ಹಾಂ ಸರಿ ಮತ್ತೆ ಏನಾದರೂ ಮಾಹಿತಿ ಬೇಕಿತ್ತಾ ಆಯಿತು ಖಂಡಿತವಾಗಲೂ ಬನ್ನಿ ಆದಷ್ಟು ನಾನು ಹೇಳಿದೆನಲ್ಲ ಎಲ್ಲ ಒಂದು ದಾಖಲಾತಿ ಏನಿದೆ ತೊಗೊಂಬನ್ನಿ ಮತ್ತು ನಿಮಗೆ ಈಗ ನೀವು ಖಂಡಿತವಾಗಲೂ ಏನಾದರೂ ಇದೇ ಬ್ಯಾಂಕಲ್ಲಿ ಏನಾದರೂ ತುಂಬ ದಿವಸ ಏನಿದೆ ನಡೆಸಿಕೊಂಡು ಹೋದರೆಂದರೆ ನಿಮಗೆ ಏನಾದರೂ ನಿಮ್ಮ ಹಣಕ್ಕೆ ಲೋನ್ ಬೇಕಿದ್ದರೆ ಏನೇ ಒಂದು ಮುಂದಕ್ಕೆ ಬೇಕಿದ್ದರೂ ಕೂಡ ಏನಿದೆ ನಮ್ಮ ಕಡೆಯಿಂದ ಮಾಡಿಕೊಡೋ ವ್ಯವಸ್ಥೆ ಏನಿದೆ ಮಾಡಿಕೊಡ್ತೀವಿ ಒಂದು ವರ್ಷ ಎರಡು ವರ್ಷ ಆದ ಮೇಲೆ ಹಾಂ ಆಯಿತು ನಾಳೆ ಯಾವಾಗ ಬರ್ತೀರ ನೀವು ಹೌದಾ ಹತ್ತು ಗಂಟೆ ಮೇಲೆ ಏನಿದೆ ತೆಗೆದಿರುತ್ತೆ ಬ್ಯಾಂಕ್ ನೀವು ಆ ಸಮಯದಲ್ಲಿ ಬಂದರೆ ಸರಿ ನಾನು ಸಿಗುತ್ತೀನಿ ಅಲ್ಲೇ ಬಂದು ಒಮ್ಮೆ ನನಗೆ ಕಾಲ್ ಮಾಡಿ ಸರಿನಾ ಸರಿ ಆಯಿತು ಇಡ್ತೀನಿ ಸರಿ